ತುಮಕೂರು ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರು ಹೆಚ್ಚಾಗಿ ಜೀವಿಸುತ್ತಿದ್ದು ಅವರಿಗೆ ಆರೋಗ್ಯ ಸೇವೆ ಅಥವಾ ಮುಂತಾದ ಸಾಮಾಜಿಕ ಬೆಂಬಲದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅಂತನೇ ಹೇಳ್ಬೋದು ಅದಕ್ಕೆ ಅವಕಾಶಗಳನ್ನು ಸಹ ಗೋರ್ಮೆಂಟ್ ಸರ್ಕಾರ ಕಲ್ಪಿಸಿ ಕೊಟ್ಟಿದೆ ಅಂತನೇ ಹೇಳ್ಬೊದು ತುಮಕೂರು ಜಿಲ್ಲೆಯಲ್ಲಿರುವಂಥ ಹಿರಿಯ ನಾಗರಿಕರಿಗೆ ಅಂತ ಬಂದಾಗ ಆರೋಗ್ಯ ಸೇವೆ ಅಂತ ಬಂದಾಗ ಅವರಿಗೆ ಅತೀವ ಅತಿ ಹೆಚ್ಚ್ ಏನಾದ್ರೂ ಖಾಯಿಲೆಗಳು ಬಂದರೆ ಕಣ್ಣಿನ ಪೊರೆ ತೆಗೆಸಿಕೊಳ್ಳುಕ್ಕೆ ಇದಾಗಿರ್ಬೋದು ಅಪೌಷ್ಟಿಕತೆ ಅಂತ ಬಂದಾಗ ಆಹಾರದಲ್ಲಿ ಪೌಷ್ಟಿಕತೆ ಇಲ್ಲದೇ ಇರ್ಬೋದು ಇದು ಒಂದು ಕೂಡ ಅನಾರೋಗ್ಯಕ್ಕೆ ಕಾರಣವಾಗ್ಬೋದು ಅಂತನೇ ಹೇಳ್ಬೌದು ಇವಾಗ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದಲ್ಲಿ ಇರುವಂತಹ ತುಮಕೂರು ಜಿಲೆಯಲ್ಲಿನ ತುಮಕೂರು ಜಿಲ್ಲೆಯ ಆ ಜಿಲ್ಲೆಯಲ್ಲಿ ವಾಸಿಸುವಂತಹ ವಯಸ್ಸಾದವರಿಗೆ ಮುಪ್ಪು ಅಂದರೆ ಹೆಚ್ಚು ಅವರು ಹೆಚ್ಚು ಹೆಚ್ಚು ಹಿರಿಯ ನಾಗರಿಕರಿದ್ದು ಆ ಹಿರಿಯ ನಾಗರಿಕರಿಗೆ ನಿವೃತ್ತಿ ವಯಸ್ಸು ಬಂದುಬಿಟ್ಟು ಅರುವತ್ತು ವರ್ಷ ಮಾಡಿದ್ದಾರೆ ಯಾವುದೇ ಒಂದು ಕೆಲಸದಲ್ಲಿ ಇರುವಂತಹ ಅರುವತ್ತು ವರ್ಷ ವಯಸ್ಸಾದವರನ್ನು ನಿವ್ ಗೋ ಕರ್ನಾಟಕ ಸರ್ಕಾರವೂ ಕೂಡ ಅವರನ್ನು ನಿವೃತ್ತಿಯನ್ನು ಮಾಡುತ್ತದೆ ಅಂತ ಹೇಳ್ಬೊದು ನಿವೃತ್ತಿ ಮಾಡುವ ಕಾಳಜಿ ಬಂದುಬಿಟ್ಟು ಅವರು ಮುಪ್ಪಾದ ಕಾಲದಲ್ಲಿ ಆರೋಗ್ಯವಾಗಿ ತನ್ನ ಫ್ಯಾಮಲಿ ಜೊತೆ ಆರೋಗ್ಯವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಎಂತನೇ ಹೇಳ್ಬೋದ್ ಅಂತ ಕರೀತೀವಿ ಮತ್ತು ಅವರಿಗೆ ಅಪೌಷ್ಟಿಕತೆ ಕಣ್ಣಿನ ಪೊರೆಯನ್ನು ತೆಗೆಸಿಕೊಳ್ಳುವುದಕ್ಕೆ ಅನೇಕ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟಿದೆ ಅಂತನೇ ಹೇಳ್ಬೊದು ಫಾರ್ ಎಕ್ಸಾಂಪಲ್ ಅಂತ ಬಂದಾಗ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕಣ್ಣಿನ ಪೊರೆಯನ್ನು ತೆಗೆಸಿಕೊಳ್ಳಲು ವಾರ ವಾರ ಕ್ಯಾಂಪ್ಗಳನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಡಾಕ್ಟರ್ಗಳು ಬಂದು ಹಿರಿಯ ನಾಗರಿಕರಿಗೆ ಕಣ್ಣಿನ ಪೊರೆಯನ್ನು ತೆಗಿಸಿಕೊಳ್ಳುವುದನ್ನು ಮಾಡ್ತಿದೆ ಅಂತನೇ ಹೇಳ್ಬೊದು ಅಪೌಷ್ಟಿಕತೆ ಅಂತ ಬಂದಾಗ ಅಪೌಷ್ಟಿಕತೆಯನ್ನು ತುಂಬಲು ಕರ್ನಾಟಕ ಸರ್ಕಾರವು ಕೂಡ ಈಗ ಸೊಸೈಟಿಗಳನ್ನು ಮಾಡುವುದರ ಮೂಲಕ ಅಕ್ಕಿ ರಾಗಿ ಬೇಳೆನೂ ಕೊಡುವುದರ ಮೂಲಕ ಅವರ ಬಡತನ ವನ್ನು ನಿವಾರಣೆ ಮಾಡುವುದರ ಜೊತೆಗೆ ಅವರು ಸಂತುಷ್ಟರಾಗಿ ಪೌಷ್ಟಿಕತೆಯಿಂದ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತಿದೆ ಅಂತನೇ ಹೇಳ್ಬೋದು ಇದು ಒಂದು ಅವಕಾಶ ಅಂತನೇ ಹೇಳ್ಬೌದು ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳನ್ನು ಕೂಡ ಸ್ಟ್ರೆಂತ್ ಆಗಿ ಅಥವಾ ಅಪೌ ಪೌಷ್ಟಿಕತೆಯಿಂದ ಇಟ್ಟುಕೊಳ್ಳಲು ರೇಶನ್ ಅನ್ನು ಕೊಡುವುದರ ಮೂಲಕ ಮೂರು ವರ್ಷದವರೆಗೆ ಅಂಗನವಾಡಿಯಲ್ಲಿ ಬೆಳೆಯುವುದಕ್ಕಾಗಿ ಅವಕಾಶ ಮಾಡಿಕೊಟ್ಟಿದೆ ಅಂತನೇ ಹೇಳ್ಬೊದು ಈಗೆಲ್ಲ ಕರ್ನಾಟಕ ಸರ್ಕಾರವು ಕೂಡ ಆರೋಗ್ಯ ಸೇವೆ ಆಗಿರ್ಬೋದು ಸಾಮಾಜಿಕ ಬೆಂಬಲ ಮತ್ತು ಗೌರವವನ್ನು ಸಲ್ಲಿಸುವುದರಲ್ಲಿ ಕರ್ನಾಟಕ ಸರ್ಕಾರ ಯಶಸ್ವಿ ಆಗುವುದರ ಜೊತೆಗೆ ತುಮಕೂರು ಜಿಲ್ಲೆಗೆ ಅನೇಕ ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟಿದೆ ಅಂತನೇ ಹೇಳ್ಬಹುದು